ಹಳ್ಳಿಯಲ್ಲಿ ಮನೆ ಕಟ್ಟಬೇಕಾದರೆ ಮೂಲತಹ ಒಂದು ಸ್ಥಳ ಇರಬೇಕು ಮತ್ತು ಯಾವುದೇ ವನ್ಯಜೀವಿಗಳಿಗೆ ಹಾನಿಯಾಗದಂತೆ ನಾವು ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ಒಂದು ಅರಣ್ಯ ಆಗಲಿ ಅಥವ ಕಾಡಿನಲ್ಲೇ ಆಗಲಿ ಕಾಡುಗಳ ನಾಶ ಮಾಡಿ ಮರಗಳನ್ನು ಕತ್ತರಿಸಿ ಆ ರೀತಿ ಯಾವುದೇ ರೀತಿಯಾಗಿ ನಾಶ ಮಾಡದೇ ವನ್ಯಜೀವಿ ಉದ್ ವನ್ಯಜೀವಿಗಳಿಗೆ ಹಾನಿ ಉಂಟಾಗದಂತೆ ನಾವು ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಂತಂದರೆ ಯಾವರೀತಿ ಹಿಂದಿನ ಕಾಲದಲ್ಲಿ ಮನೆ ಒಂದು ಗುಡಿಸಲುಗಳಾಗಿರ್ತಿದ್ವು ಆಗಿನ ಕಾಲದಲ್ಲಿ ಸಿಮೆಂಟು ರೀತಿ ಮತ್ತೇನಪ್ಪ ಅಂತಂತಂದ್ರೆ ಕಲ್ಲು ಈ ಕಾಂಕ್ರೀಟ್ ಇವೆಲ್ಲ ಹೆಚ್ಚಿನ ರೀತಿಲಿ ಅವಾಗ ದೊರಕು ಸಿಕ್ತಿದಿಲ್ಲ ಆದರೆ ಈಗ ಈಗಿನ ಕಾಲದಲ್ಲಿ ಕಾಂಕ್ರೀಟ್ ರೀತಿ ಕಲ್ಲು ಈ ಒಂದು ಮರಳ್ನಿಂದ ಈವಾಗಿನ ಜನ್ರೇಶನಂದರೆ ಇವಾಗಿನ ಕಾಲದಲ್ಲಿ ಜನರು ಮನೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಆವಾಗಿನ ಕಾಲದಲ್ಲಿ ಏನಪ್ಪಂದರೆ ಗುಡಿಸಲು ಇರ್ತಿದ್ವು ಯಾವ ರೀತಿ ಅಂದ್ರೆ ಹುಲ್ಲಿನ ಹುಲ್ಲಿನ ಗುಡಿಸಲು ಇರ್ತಿದ್ವು ಕಟ್ಟಿಗೆಗಳಾಗಲಿ ಅಥ್ವಾ ಕಪ್ಪು ಕಲ್ಲು ಮತ್ತೇನು ಅಂತಂದ್ರೆ ಮಣ್ಣಿನಿಂದ ನಿರ್ಮಾಣ ಮಾಡಿದಂಥ ಮನೆಗಳಿರ್ತಿದ್ವು ಆದ್ರೆ ಈಗ ಆ ರೀತಿ ಅಲ್ಲ ಈಗ ಆಗಿನ ಕಾಲಕ್ಕಿಂತ ಇವಾಗಿನ ಕಾಲಕ್ಕೆ ಭಾಳ ವ್ಯತ್ಯಾಸ ಇದೆ ಅವಾಗ ಆ ರೀತಿ ಇತ್ತು ಆದರೆ ಇವಾಗ ಈ ರೀತಿ ಇಲ್ಲ ಇವಾಗಿನ ಏನು ಮಾಡ್ತಿದ್ದಾರಪಂದ್ರೆ ಭಾಳ ಜನ ಪಿಲ್ಲರ್ ಹಾಕಿ ಮನೆ ಕಟ್ತಾ ಇದಾರೆ ಅದು ಅವಾಗ ಹಂಗೆ ಇರ್ತಿದ್ದಿಲ್ಲ ಆದ್ರೆ ಇವಾಗಿನ ಜನ್ರೇಶನಲ್ಲಿ ಈ ರೀತಿಯ ಮನೆ ನಿರ್ಮಾಣ ಮಾಡ್ತಿದ್ದಾರ ಅವಾಗ ಒಂದೇ ಮನೆ ಇರ್ತಿತ್ತು ಆದರೆ ಇವಾಗ ಒಂದರ ಮೇಲೆ ಒಂದು ಮಹಡಿಗಳು ಮಹಡಿ ಮೇಲೆ ಮಹಡಿ ಎರಡು ಮೂರು ಅಥ್ವಾ ಆರು ಹತ್ತು ಈ ರೀತಿಯಾಗಿ ಒಂದು ಮನೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಒಂದು ಮನೆಯಲ್ಲಿ ಬೇಕಾಗುವಂತಹ ಮನೆಗಳು ಯಾವುವು ಅಂತಪ್ಪ ಅಂತಂದ್ರೆ ಒಂದು ಅಡುಗೆ ಮನೆ ಆಗಲಿ ಅಥವ ಶೌಚಾಲಯ ಮನೆ ಆಗಲಿ ರೂಮ್ಗಳವೆ ಸಪ್ರೇಟ್ ಸಪ್ರೇಟ್ ಆಗಿ ಒಂದೇ ಒಂದು ಸ್ಥಳದಲ್ಲಿ ನಿರ್ಮಾಣ ಮಾಡಿಕೊಳ್ಳುತಿದ್ದಾರೆ ಅವಾಗ ಆದ್ರೆ ಅದರ ಹಿಂದೆ ಕಾಲದಲ್ಲಿ ಹಾಗಿರ್ತಿದ್ದಿಲ್ಲ ಒಂದೇ ರೂಮ್ ಇರ್ತಾ ಇತ್ತು ಆದ್ರೆ ಶೌಚಾಲಯ ಅಂತಂತಂದ್ರೆ ಹೊರ ಹೋಗಬೇಕಾಯ್ತಿತ್ತು ಅಡುಗೆ ಮನೆ ಅಂತಂದ್ರೆ ಒಂದೇ ರೂಮ್ನಲ್ಲಿರ್ತಿತ್ತು ಆದರೆ ಈಗಿನ ಕಾಲದಲ್ಲಿ ಹಾಗಿಲ್ಲ ಇವಾಗಿನ ಕಾಲದಲ್ಲಿ ಅಡುಗೆ ಸಹ ಅಡುಗೆ ಮನೆ ಸಪ್ರೇಟು ಪೂಜೆ ಮನೆ ಸಪ್ರೇಟು ಮತ್ತು ಶೌಚಾಲಯ ರೂಮ್ ಅದು ಕೂಡ ಸುಪ್ರೇಟ್ ಸಪ್ರೇಟ್ ಮಾಡ್ತಿದಾರೆ ಅಂದ್ರೆ ನಾವು ಮನೆ ಕಟ್ಬೇಕು ಅಂದ್ರೆ ಯಾವುದೇ ಒಂದು ವ್ಯಕ್ತಿಯಾಗಲಿ ಅಥವ ವನ್ಯಜೀವಿಗಳಿಗೆ ಆಗಲಿ ಯಾವುದೇ ರೀತಿಯಾಗಿ ಹಾನಿ ಉಂಟಾಗಬಾರ್ದು ಯಾವ ರೀತಿ ಒಂದು ಕೇಂದ್ರದಿಂದ ಸರ್ಕಾರದಿಂದ ಯೋಜನೆ ಬಂದದೋ ಗರ್ಕುಲ್ ಯೋಜನೆ ಆರು ಆ ಒಂದು ಯೋಜನೆ ಬಗ್ಗೆ ನಾವು ತಿಳಿದುಕೊಂಡು ಹಳ್ಳಿಗಳದಲ್ಲಿ ಯಾವ ರೀತಿ ಮನೆಗಳ್ನ ನಾವು ಕಟ್ಟಬೇಕು ಅಂತಂದು ಆ ಯೋಜನೆ ಕ್ರಮಗಳನ್ನು ಕೈಗೊಂಡು ನಾವು ಮನೆ ಕಟ್ಟಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮನೆಯೆಲ್ಲ ಚದ್ ಹಾಕಿ ಮನೆ ಮೇಲೆ ಮನೆ ಕಟ್ಲತಾರ ಆವಾಗಿನ ಕಾಲಕ್ಕೆ ಹಾಗೆ ಈ ಆಗ ಇರಲಿಲ್ಲ ಒಂದೇ ರೂಮ್ ಇರ್ತಿತ್ತು ಸಪ್ರೇಟ್ ಇವಾಗ ಹಾಗಲ್ಲ